ಪೋಲಿಯೋ ದಿಂದ ಮಕ್ಕಳನ್ನು ಕಾಪಾಡೋಕ್ಕೆ ನಾವು ಹಳ್ಳಿಯ ಜನ ಏನ್ಮಾಡ್ತೀವಿ ಅಂತಂದರೆ ಉಚಿತವಾಗಿ ಆಸ್ಪತ್ರೆಗಳಿಂದ ನೀಡುವ ಪೋಲಿಯೋ ಡ್ರಾಪ್ಸನ್ನು ಮಕ್ಕಳಿಗೆ ಹಾಕಿಸ್ತೀವಿ ವರ್ಷದಲ್ಲಿ ಎರಡು ದಿ ಎರಡು ಸಾರಿ ಪೋಲಿಯೋ ಡ್ರಾಪನ್ನು ಹಾಕ್ತಾರೆ ಪೋಲಿಯೋ ಡ್ರಾಪ್ ಹಾಕೋಕ್ಕೆ ಬೂತ್ ಮಾಡ್ಕೊಂಡಿರ್ತಾರೆ ಮಕ್ಕಳನ್ನು ಅಲ್ಲಾದ್ರು ಕರ್ಕೊಂಡು ಹೋಗ್ತೀವಿ ಇಲ್ಲ ಆಸ್ಪತ್ರೆಯಿಂದನೆ ಆಶಾಕಾರ್ಯಕರ್ತರು ಅಂಗನವಾಡಿಯವರು ಎಲ್ಲ ಆಸ್ಪತ್ರೆ ನರ್ಸ್ಗಳು ಮನೆ ಮನೆಗೆ ಬಂದು ಪೋಲಿಯೋ ಡ್ರಾಪ್ಸನ್ನು ಹಾಕಿಸ್ತಾರೆ ತಪ್ಪದೆ ಪೋಲಿಯೋ ಮುಕ್ತವಾಗಲು ಪೋಲಿಯೋ ಡ್ರಾಪ್ಸನ್ನು ಯಾವಾಗಲೂ ಮಕ್ಕಳಿಗೆ ಐದು ವರ್ಷದ ತನಕ ಬಿಟ್ಟು ಬಿಡದೇ ಹಾಕಿಸ್ತೀವಿ